ಹಾಂ ಇದೂ ಹೇಮಲತ ನರ್ಸಾ ನಾನೂ ಪೇಶೆಂಟ್ ಯಶೋದ ಪೇಶೆಂಟ್ ಯಶೋದ ಪೇಶೆಂಟ್ ನಂಗೇ ಇದು ಸ್ವಲ್ಪ ಕೆಮ್ಮು ಜಾಸ್ತಿ ಉಂಟು ಕೆಮ್ಮು ಶೀತ ಎಲ್ಲ ಅದಕ್ಕೇ ಮದ್ದು ತಂದಿದೀನಿ ಆದರೆ ಸ್ವಲ್ಪಾ ಜಾಸ್ತಿ ಅನಿಸ್ತದೆ ಅದ್ಕೇ ಏನೂ ಕೊ ತಿಂದರೆ ಸ್ಟಾರ್ಟ್ ಆಗೀ ಒಂದು ಮೂರು ನಾಲ್ಕು ದಿವಸ ಆಯಿತು ಅದೇ ಮ ಕಮ್ಮಿ ಇಲ್ಲ ಏನು ಮಾಡಬೇಕೂ ಅಂತ ಹೇಳಿ ಕೇಳುವ ಅಂತ ಹೇಳಿ ಮಾಡಿದ್ದು ಮದ್ದು ತಂದಿದೀನಿ

ಹೌದಾ ಹಾಂ ಹಾಂ

ಆಯಿತು ಮೇಡಮ್ ಅದಕ್ಕೆ ಎಣ್ಣೆದೆಲ್ಲ ತಿನ್ನಬಾರ್ದಲ್ಲ ಆದ್ರೆ ಹ್ಞೂ ಹಾಂ ಹಾಂ ಆಯ್ತು ಆಯ್ತು ಆಯಿತು ಹಾಂ ಹಾಂ ಹಾಂ ಆಯ್ತು ಮನೇಲೀ ಪಕ್ಕದ ಮನೇಲಿ ಇದ್ರೂ ಅದೆ ಹರಡಿತ ಏನು

ಹೌದು ಅದೆ ಈಗ ಜಾ ಹಾಂ ಅಲ್ಲ ಇದು ಕ ಪುನಃ ಬೇರೆಯವರಿಗೆ ಹರಡ್ಬೋದ ನನ್ನಿಂದಾಗಿ

ಹಾಂ ಆಯ್ತು ಆಯ್ತು ಮತ್ತು

ಆಯ್ತು ಆಯ್ತು ಮೇಡಮ್ ತ್ಯಾಂಕ್ ಯು